ಭಾಷೆ ಬರ್ದೇ ಬೇರೆ ಬೇರೆ ಪ್ರದೇಶಕ್ಕೆ ನಾವು ಹೋದಾಗ ಭಾಷೆ ಬರದೇ ಎರಾರು ಹೋದಾಗ ನಮ್ಗೆ ಭಾಳ ಕಷ್ಟ ಅನಿಸ್ತು ಆದ್ರೂನು ಅದನ್ನು ಸರಳ ಮಾಡಿಕೊಂಡೆ ಯಾವ ರೀತಿ ಅಂದ್ರೆ ಈಗ ಮೂಕರು ಎಲ್ಲಾದರೂ ಬದುಕ್ತಾರೆ ಅವ್ರ ಥರನೇ ನಾವೂ ಅಂಥವರೇ ಬಾ ಮಾತೇ ಬರದೇ ಇರುವಂಥ ಬರದೇ ಇರುವಂಥ ವ್ಯಕ್ತಿಗಳು ಜೀವನ ಮಾಡುವಂತೆ ನಮ್ಮಂಥವರಿಗೆ ಈ ಅಲ್ಪ ಸ್ವಲ್ಪ ಮಾತಾಡಕ್ಕೆ ಬರುತ್ತೆ ಸಲ್ಪ ಭಾಷೆ ಸುಳಿವು ಗೊತ್ತಾಗತ್ತೆ ಅಂತೇಳಿ ನಾವು ಒಂದು ಕಡೆ ಹಿಂಗೆ ಒಂದು ಸಲ ದೆಹಲಿ ಮತ್ತು ಪಂಜಾಬ್ಗೆ ಹೋಗುವಂಥ ಸಂದರ್ಭ ಬಂದಿತ್ತು ಅವಾಗ ಹಿಂಗೆ ಅಲ್ಲಿ ಹೋಗ್ಬೇಕಾಯ್ತಂದ್ರೆ ಭಾಷೆ ಬರೋದೇ ಇಲ್ಲ ನಾವು ದೆಹಲಿ ಟ್ರೈನಿಗೆ ಹತ್ತಿದಾಗ ಎಲ್ಲರೂ ಸೊಲ್ಪ ಜನ ಕನ್ನಡಿಗರು ಅಲ್ಲಿ ಹೋಗೋವ್ರು ಅವರೆಲ್ಲರೂ ಸಸಲ್ಪ್ ಕನ್ನಡ ಮಾತಾಡ್ತಿದ್ರು ನಮ್ಮ ಜೊತೆಗೆ ಆದ್ರೂನು ಒಂದು ಸ ಒಂದು ಕಡೆ ಮನಸಿನ್ಯಾಗ ಭಾಳ ದುಗುಡ ಇತ್ತು ಹೇಗಪ್ಪ ಇದು ಭಾಷೆ ಬರದ ಏರ್ಯಾಕ್ಕೆ ನಾವು ಹೊಂಟೀವಿ ನಾವು ಜನ್ರ ಜೊತೆ ಯಾವ ರೀತಿ ನಾವು ಬಿಹೇವ್ ಮಾಡಬೇಕು ಯಾವ ರೀತಿ ಏನಾದ್ರು ಬೇಕಾದ್ರೆ ಕೇಳೋಕು ಹ್ಯಾಗೆ ಟ್ರೈನ್ ಟೈಮ್ ಕೇಳೋದಾಗಲಿ ಏನಾದ್ರು ಒಂದು ವಸ್ತುಗಳನ್ನು ಖರೀದಿ ಮಾಡ್ಬಕು ಅದನ್ನು ಹೆಂಗೆ ಮಾಡಬೇಕು ಅದಕ್ಕೆ ಸೊಲ್ಪ್ ಭಾಳ ಟಫ್ ಆಯ್ತು ಅಂತೇಳಿ ಭಾಳ ಮನ್ಸಿಗೆ ಭಾರ ಮಾಡಿಕೊಂಡು ಒಂದು ಸಲ ಇಬ್ಬರೂ ಗಂಡ ಹೆಂಡ್ತಿ ನಾವು ಟ್ರೈನ್ಯಾಗ ಹೊಂಟಿದ್ವಿ ಅಲ್ಲೆಲ್ಲ ಜನರು ಕನ್ನಡಿಗರು ಇದ್ದರು ಏನೂ ಪ್ರಾಬ್ಲಮ್ ಆಗಲಿಲ್ಲ ಬರ್ತ ಬರ್ತ ಹಂಗ ಆಗ್ರಾ ಅದು ದೆಹಲಿ ಸಮೀಪ ಹೋದಂಗೆಲ್ಲ ಬರೀ ಹಿಂದಿ ಅವರು ಹಿಂದಿ ಅವರೇ ಇದ್ದರೆ ಇನ್ನು ಇವ್ ಇದಕ್ಕೆ ಹೋಗುವ ದೆಲ್ಲಿಗೆ ಹೋದ್ಮೇಲೆ ಎಲ್ಲರೂ ತಮ್ಮ ತಮ್ಮ ಕೆಲ್ಸಕ್ಕೆ ಬೇರೆ ಬೇರೆ ಕಡೆ ಎಲ್ಲರೂ ತಮ್ಮ ಏರಿಯಾಕ್ಕೆ ಹೋದರ್ ಅಲ್ಲಿ ಕನ್ನಡನ ಯಾರೂ ಸಿಗಲಿಲ್ಲ ಅಂಥದ್ದ್ರಾಗ ನಾ ಮತ್ತೆ ನಮ್ಮ ತಮ್ಮನ ಸಹಾಯದಿಂದ ಅಲ್ಲೇ ಕನ್ನಡಿಗ್ರನ್ನು ಪತ್ತೆ ಹಚ್ಚಿ ನಮ್ಗೆ ರೂಟ್ ಏನಾದ್ರು ಕೇಳ್ಬಕಾದ್ರೆ ಎಲ್ಲ ಹೇಳಿದ್ರು ಸರಿ ಮಾಡಿಕೊಂಡು ಹೋದ್ವಿ ಆದ್ರೂನು ಭಾಳ ಏನಾದ್ರೂ ಕೇಳಬೇಕು ಅಂತಂದ್ರೆ ಹೋಗಿ ಕೇಳೋಕ್ಕೆ ಹೋದ್ರೆ ಭಾಷೆ ಬರ್ದೇ ಅರ್ಧ ಅರ್ಧ ಸ ಲ ವ ಬರದೇ ಇರೋ ಭಾಷೆನ ಸಸಲ್ಪ್ ಸಸಲ್ಪು ಅಟ್ಯಾಚ್ ಮಾಡಿ ಮಾಡಿ ಸೊಲ್ಪ ಇಂಗ್ಲೀಷು ಒಂದ್ ಸೊಲ್ಪ ಹಿಂದಿನೋ ಏನೋ ಚೂರು ಚೂರು ಆಚೆ ಈಚೆ ಮಾತಾಡಿದಾಗ ಅವರೂ ಕೂಡ ಜನ ಮಾ ತಿಳ್ಕೊಂಡು ನಮ್ಮ ಕೂಡ ಸಹಕರಿರ್ಸ್ತಿದ್ರು ಹೆ ಹೌದು ಅವರಿಗೆ ಭಾಷೆ ಬರಲ್ಲ ಅವರಿಗೆ ಅರ್ಥ ಆಗತ್ತೆ ಆದ್ರ ಅವರು ಏನೋ ಕೇಳ್ತಾರೆ ಅಂತ ಅವರಿಗೂ ಕೂಡ ಅರ್ಥ ಆಕೈತು ಅವರು ಹಿಂದಿಯೊಳಗೆ ಮಾತಾಡ್ದಾಗ ಇವ್ರು ಏನೋ ಹೇಳ್ದಾರೆ ಅಂದು ನನಗೂ ಕೂಡ ಚೂರು ಅರ್ಥ ಆಗ್ತಿತ್ತು ಆದರೆ ಮಾತಾಡಕ್ಕೆ ಬರ್ತಿರಲಿಲ್ಲ ಹಾಗೇ ನಾವು ಪಂಜಾಬ್ ಹೋದ್ ಹೋದಾಗೂ ಕೂಡ ನಾವೂ ಸೊಲ್ಪ ದಿವ್ಸ ಅಲ್ಲಿ ಇರ್ಬೇಕಾದ ಸಂದರ್ಭ ಬಂತು ಬರಬೇಕಾದ್ರೆ ಏನಾದರೂ ಹೊರಗಡೆ ಅಂಗಡಿ ಏನಾದ್ರು ಸಾಮಾನು ತಗೊಂಬರ್ಬೇಕಾತಂದ್ರೆ ಅಂಗ್ಡಿಯವ್ರ ಕಡೆಗೆ ಹೋದ್ಮೇಲೆ ಸಸಲ್ಪ ಹಿಂಗ ಹಿಂದಿ ಮಾತಾಡ್ಕೊತ ಜ ಕನ್ನಡನ ನಾವು ಅವ್ರ ಕೂಡ ಒಂಥರ ಚಿಕ್ಕ ಮಕ್ಳ ಥರ ಮಾತಾಡಂಗೆ ಆಗ್ತಿತ್ತು ಏನೋ ಅವ್ರು ಹಿಂದಿ ಹಿಂದಿ ಅವ್ರ ಭಾಷೆದಾಗ ಮಾತಾಡಕ್ಕೆ ಹೋದ್ರೆ ಅವರು ನಗ್ತಿದ್ರು ಅದ್ರ ಜೊತೆಗೆ ಮತ್ತು ಇವ್ರು ಏನು ಕೇಳ್ತಾರೆ ಅಂತ ಅವ್ರಿಗೆ ಅರ್ಥ ಮಾಡಿಕೊಂಡು ಅರ್ಥ ಇದನ್ನು ಕೊಡ್ತಿದ್ದರು ಸೊಲ್ಪ ದಿವ್ಸ ನಾವು ಅಲ್ಲಿ ಇರುದರಿಂದ ನಮ್ಗೆ ಸಲ್ಪ ಧೈರ್ಯನೂ ಬಂತು ಅದ್ರ್ ಜೊತೆ ಜೊತೆಗೆ ನಾವು ಮಾರ್ಕೆಟ ಏನಾದರೂ ಖರೀದಿ ಮಾಡಕ್ಕೆ ಹೋದಾಗ ಒಂದೊಂದು ಸಾರಿ ನನಗೆ ಅವು ಎಷ್ಟು ಬರ್ತ ಬರ್ತ ರೂಢಿ ಆಯಿತು ಅದರ ಅದನ್ನು ಈಝಿಯಾಗಿ ಎಷ್ಟು ಎದುರಿಸಿದೆ ಅಂತಂದರೆ ಯಾರೊ ಒಬ್ರು ಏನೋ ಒಂದು ಅಪ್ಲಿಕೇಶನ್ ತುಂಬು ಅಂತ ಹೇಳಿದರೆ ಅದನ್ನು ತುಂಬ್ತಿದ್ದೆ ಅವ್ರು ಬರದೇ ಇರೋ ಭಾಷೆದಾಗ ಅವ್ರು ಹೇಳ್ತ ಇದ್ದರೂ ಕೂಡ ನನಗೆ ಅರ್ಥ ಮಾಡ್ಕೊಂಡು ನಾನು ಇದನ್ನು ಮಾಡ್ತಿದ್ದೆ ಆದ್ರೆ ನಮ್ಮ ಅದನ್ನು ಈಝಿಯಾಗಿ ಅಂದ್ರೆ ಸಲ್ಪ ದಿವಸ ಅಲ್ಲಿದ್ರೆ ಅಲ್ಲಿ ಒಂದು ಇದು ನಮಗೂ ಗೊತ್ತಾಗತ್ತೆ ಸರಳ ನಾವು ಅದೆಬು ಸಲ್ಪ ದಿವಸ್ದಾಗ ನಾವು ಅದೇ ಭಾಷೆದ್ರಾಗೂನು ಅಂದರೆ ಆ ಭಾಷೆನ ಈಝಿಯಾಗಿ ನಾವು ಕಲಿಯಕ್ಕೊಂದು ದಾರಿನೂ ಆಗಿರ್ತೈತಿ ಮತ್ತು ಬೇರೆದವ್ರೂ ಕೂಡ ಅವರು ಬರದೇ ಇರುವಂಥ ಭಾಷೆಗೂ ಕೂಡ ಅವರೂ ಕೂಡ ಸ್ಪಂದಿಸ್ತಾರೆ ಇಲ್ಲ ಇವರಿಗೆ ಕನ್ನಡ ಹಿಂದಿ ಬರಲ್ಲ ಅದಕ್ಕೆ ಈ ಥರ ಮಾಡ್ತಾರೆ ಇವರು ಮಾ ಬರದೇ ಇರುವ ಸಲ್ಪ ಸಸಲ್ಪ್ ನಾವು ಮಾತಾಡೋದರಿಂದ ಅವ್ರು ಅರ್ಥನೂ ಮಾಡ್ಕೊಂತಿದ್ದರು ನಾ ಒಂದೊಂದು ಸಲ ನಾನು ಒಬ್ಬನೇ ಹೋಗ್ತಿದ್ದೆ ಆಟೋದಾಗ ಹೋಗ್ತಿದ್ದೆ ಎಷ್ಟು ದುಡ್ಡು ಅಂತ ಏನೂ ಕೇಳಕ್ಕ ಒಂದಿಷ್ಟ್ ಬರ್ತಿತ್ತು ಎಲ್ಗೆ ಹೋಗ್ಬೇಕು ಅಂತ ಕೇಳುದಾಗ್ಲಿ ಅಲ್ಲಿಂದ ಮಾರ್ಕೆಟ್ನ್ಯಾಗ ಏನಾದ್ರೂ ತಗೊಂಬರ್ಬೇಕಾದ್ರೆ ಎಷ್ಟು ಬೇಕು ಏನು ತಗೊಬೇಕು ಅನ್ನೊ ಬಗ್ಗೆ ಮಾತಾಡ್ದ್ರಾಗಲಿ ಕೆಲ್ವೊಂದು ಅವು ಭಾಳಷ್ಟು ನಮ್ಗೆ ಆ ಇದಾಯಿತು ಮತ್ತು ಬೇರೆ ಬೇರೆ ಥರ ಏನೋ ಸ್ಟೋರಿ ಅಲ್ಲಿ ಹೇಳ್ತ ಇದ್ದರೂ ಕೂಡ ನಮ್ಗೆ ಅರ್ಥ ಆಗ್ತಿತ್ತು ಒಟ್ಟು ನಮ್ಗೆ ಮಾತಾಡಕ್ಕೆ ಆಗ್ತಿರಲಿಲ್ಲ ನಾವು ಭಾಳ ಉತ್ಸುಕತೆಯಿಂದ ನೋಡ್ತಿದ್ದೆ ಅವ್ರು ಮಾತಾಡ್ತಾರೆ ಏನೋ ಮಾಡ್ತಾರೆ ಅಂತ ಅವ್ರನ್ನ ನಾನು ಭಾಳ ಅಬ್ಜರ್ ಮಾಡ್ತಿದ್ದೆ ಅದರಿಂದ ನಮ್ಗೆ ಸ್ವಲ್ಪ ಧೈರ್ಯ ಬಂತು ಅವರೂ ಕೂಡ ಜನ ಇಲ್ಲೇ ಅಲ್ಲೆಲ್ಲಾದ್ರು ಬಂದವರೆಲ್ಲ ಇತ್ತನವ್ರು ಜನ ಸಾಕಷ್ಟು ಜನ ಅಲ್ಲಿ ಕೂಡ ಭೆಟ್ಟಿಯಾಗ್ತಿದ್ದರು ಅಲ್ಲಿ ನೋಡುವಂಥ ನಾವು ಸ್ಥಳಗಳಿಗೆ ಹೋದಾಗ ಕೂಡ ನಾವು ಕನ್ನಡಿಗ ಭೆಟ್ಟಿಯಾದ್ರೆ ಭಾಳ ಖುಷಿ ಅನಿಸ್ತಿತ್ತು ನಾ ದೆಹಲಿಗೆ ಹೋದಾಗ ಎಷ್ಟು ನಾನು ಬರೇ ಇರುವುದು ಅಲ್ಲೇ ಭಾಷೆ ಬರದೆ ಇರುವಂಥ ಜಾಗದಾಗನೂ ಕೂಡ ನಾನು ಸಾಕಷ್ಟು ಜಾಗದಾಗ ಅಡ್ಡಾಡ್ದೆ ಫೋಟೊ ತೆಗಿತಿದ್ನ ಫೋಟೊ ತೆಗಿ ಬೇಕಾದರೆ ಅಲ್ಲಿ ಯಾರೋ ಹೇಳ್ತಿದ್ರು ಏಯ್ ಸ್ವಲ್ಪ ಫೋಟೊ ತೆಗಿರಿ ಅಂತೇಳಿ ನಾವು ಅವರಿಗೆ ಹೇಳಿದಾಗ ಕೂಡ ಅವರಿಗೆ ಅರ್ಥ ಮಾಡಿಕೊಂಡು ಇಲ್ಲ ಅವ್ರು ಫೋಟೊ ತೆಗಿತಾರೆ ತಗೋ ಅದನ್ನು ತೆಗಿತ ತೆಗೀ ಅಂತ ಹೇಳಕ್ಕಂತನೇ ಇವರು ನಮ್ಮ ಹತ್ರ ಕ್ಯಾಮ್ರ ಕೊಡಕ್ಕತ್ತಾರ ಅಂತೇಳಿ ಅವ್ರು ಕ್ಯಾಮ್ರ ಇಸ್ಕೊಂಡು ನಮ್ಮ ಫೋಟೊ ತೆಗಿತಿದ್ರು ಅಂದ್ರೆ ಅಷ್ಟು ಕೂಡ ಅರ್ಥ ಮಾಡ್ಕೊಳ್ಳುವಂಥ ಜನ ಇಡೀ ನಮ್ಮ ಭಾರತದಲ್ಲೇ ನಮ್ಮ ಸಂಸ್ಕೃತಿಯನ್ನು ಇರುದ ನಮ್ಮ ಭಾರತೀಯ ಸಂಸ್ಕೃತಿ ಇರುವುದೇ ಹಂಗೆ ಎಲ್ಲರೂ ಒಂಥರ ಈ ಇಲ್ಲಿ ಯಾವ ರೀತಿ ನಮ್ಮ ಈ ಜಾಗದಾಗ ಜನ ಯಾವ ರೀತಿ ಅದರ ಅಲ್ಲಿ ಕೂಡ ಹಂಗೆ ಅದಾರ ಅವರು ಒಳ್ಳೆವರು ಕೆಟ್ಟವರು ಎಲ್ಲ ಕಡೆಯೂ ಇದೇ ಥರವೇ ಇರ್ತಾರೆ ಮತ್ತು ಏನಾದರೂ ಕೇಳಿದ್ರೆ ಕೂಡ ಎಲ್ಲಿ ಏನೂ ಮೋಸಂತ ಆಗ್ದಂಗನ ನಮಗೆ ಸರಳ ರೀತಿಯಿಂದ ನಮ್ಗೆ ಅಲ್ಲಿ ಮಾರ್ಗದರ್ಶನ ಮಾಡ್ತಿದ್ದರು ಏನಾರೂ ಕೇಳಿದ್ರೆ ಕೂಡ ಸಹಕಾರ ನೀಡ್ತಿದ್ದರು ಹೇಳ್ತಿದ್ದರು ಎಲ್ಲವನ್ನು ವಿಚಾರ ಮಾಡಿ ನಮಗೆ ಇದು ಹೀಗೈತಿ ಅದು ಹಾಗೈತಿ ಅಂತ ಎಲ್ಲ ಹೇಳ್ತಿದ್ದರು ನಮಗೆ ಕೂಡ ಬರ್ತ ಬರ್ತ ಅರ್ಥ ಮಾಡಿಕೊಳ್ಳಕ್ಕತ್ತಿದ್ವಿ ನಮಗೆ ಏನಾರೂ ಟ್ರೈನ್ ಟೈಮ್ ಕೇಳ್ಬೇಕಾದ್ರೆ ಅಥ್ವಾ ಏನಾದರೂ ಪರ್ಚೇಸ್ ಮಾಡ್ಬೇಕಾದ್ರೆ ಏನೋ ಒಂದು ಎಲ್ಲದಕ್ಕೂನು ಏನು ನಮಗೆ ಬರ್ತ ಬರ್ತ ಬ ನಾನು ಒಂದು ತಿಂಗ್ಳ ಟೈಮಲ್ಲೆ ನಾನು ಕಳ್ದು ಹೋದಾಗ ನಮ್ಗೆ ಯಾವುದೇ ರೀತಿಯಿಂದ ಮೊದಲು ಮೊದಲಿಗೆ ನಾವು ಎಷ್ಟು ತಡವರಿಸ್ತಿದ್ವಿ ಭಾಷೆದೊಳಗೆ ಅದು ನಮ್ಗೆ ಆ ಥರ ಅನ್ನಿಸ್ಲೇ ಇಲ್ಲ ಅದು ನಮ್ಗೆ ಕ್ಲೀಯರ್ ಆಗಿ ಅಗದಿ ಈಝಿಯಾಗಿ ನಾವು ಅವ್ರ ಕೂಡ ಅನ್ಯಭಾಷಿಕ್ರ ಜೊತೆ ನಾವು ನಮ್ಮ ನಡವಳಿಕೆನ ಅವ್ರು ಅರ್ಥ ಮಾಡಿಕೊಂಡು ನಮ್ಗೆ ಏನು ಬೇಕು ಅದನ್ನು ಈಝಿಯಾಗಿ ನಮ್ಮ ಕೊಡ್ತಿದ್ರು ಮತ್ತು ತಗೊಳ್ಳೋದಾಗಲಿ ಎಲ್ಲನೂ ಮಾಡ್ತಿದ್ದರು ಮೊದಲು ಮೊದಲಿಗೆ ನಾವು ದೆಹಲಿಗೆ ಹೋದಾಗ ನಮ್ಮ ಕನ್ನಡ ಶಾಲೆ ನೋಡಿದೆ ನಾನು ಭಾಳ ಖುಷಿಯಾಗ್ಬಿಡ್ತು ಆ ಜಾಗದಾಗ ಹೋಗಿ ಅಲ್ಲಿ ಕನ್ನಡ ಕನ್ನಡಿಗರೇ ಎಲ್ಲ ಎಲ್ಲೋದ್ರೂನು ಇಲ್ಲಿ ಕನ್ನಡ ಬಂದರೂ ಕೂಡ ತಮ್ಮದೇ ಭಾಷೆ ಒಳಗೆ ಅಲ್ಲಿ ಅಲ್ಲಿ ಭಾಷೆಯ ಮಾತಾಡ್ತಿದ್ರು ನಾನೂ ಒಬ್ನೇ ಅಲ್ಲಿ ಅಡ್ಡಾಡುವಾಗ ನಾನು ಅಲ್ಲಿ ದೆಹಲಿ ಒಳಗೆ ಒಂದು ಕನ್ನಡ ಶಾಲೆ ನೋಡಿದೆ ಕನ್ನಡ ಮೀಡಿಯಮ್ ಸ್ಕೂಲ್ ನೋಡಿದೆ ಅದು ಭಾಳ ಖುಷಿ ಆಯಿತು ಆ ಬೋರ್ಡ್ ನೋಡ್ಕೊತ ಎಷ್ಟು ಹೊತ್ತು ತನಕ ನಾವು ಸಂತೋಷಪಟ್ಟೆ ಅಂತಂದರೆ ಭಾಳ ಖುಷಿ ಆಯಿತು ನಾನು ಆ ಆ ರೀತಿ ಯಾರೋ ಒಬ್ರು ಕನ್ನಡಿಗ್ರು ಸಿಕ್ಕರೂ ಅಂತ ಭಾಳ ಭಾಳ ಖುಷಿಯಾಗ್ತಿತ್ತು ಅವ್ರ ಜೊತೆ ನಾನು ಮಾತಾಡಬೇಕು ಅವ್ರ ಜೊತೆ ನಾನು ಮಾತಾಡಿ ಅದನ್ನು ಮಾತಾಡುವುದು ಒಂದು ದೊಡ್ಡ ಸಂತೋಷ ಹೀಗೆ ಒಂದು ಸಲ ನನ್ನನ್ನು ಅಲ್ಲಿ ಮನ್ಯಾಗ ಕುಂತಾಗ ಒಬ್ರು ಕನ್ನಡಿಗ್ರು ಆ ಮನಿಗೆ ಬಂದಾಗ ಕೂಡ ಕನ್ನಡ ಭಾಷೆ ಯಾರು ಮಾತಾಡ್ತಾರೆ ಇಷ್ಟು ಖಡಕ್ಕಾಗಿ ಅಂತಂದು ನಾನು ನೋಡ್ತೀನಿ ಅಲ್ಲಿಯೋರು ನಮ್ದು ರಾಜ್ಯದವರೇ ಅಲ್ಲಿದ್ದರು ಅವರೂ ಕೂಡ ಅವರು ಮಾತಾಡುದು ನೋಡಿ ನನಗೂ ಭಾಳ ಖುಷಿ ಆತು ಹೇ ಇಲ್ಲೇ ನಾವು ಕನ್ನಡಿಗ್ರು ಅದಾರಪ್ಪ ಅನ್ಯಭಾಷೆದಾಗ ಆದರೂ ಕೂಡ ಎಲ್ಲರೂ ಒಂದೇ ರೀತಿ ಅದರ ನಮ್ಮ ದೇಶದಾಗ ಯಾರೇತಿ ಭೇದ ಭಾವ ಅಂತ ಯಾವುದೇ ಇಲ್ಲ ಇವರು ನನಗೆ ಅನ್ಸಿದ ಮಟ್ಟಿಗೆ ನಾವು ಇದು ಬೇರೆ ರಾಜ್ಯದವರು ಅಂತ ಯಾರೂ ಕೂಡ ನಮ್ಮನ್ನು ಕೀಳಾಗಿ ನೋಡಲಿಲ್ಲ ಅವ್ರು ಮೋಸ ಮಾಡಬೇಕು ದೃಷ್ಟಿಯಿಂದನೂ ನೋಡಲಿಲ್ಲ ಯಾವ ರೀತಿ ನಮ್ಗೆ ಸಲಹೆ ನೀಡ್ತಿದ್ದರು ಏನಾದರೂ ಕೇಳಿದನಂದರೆ ಭಾಳ ಸರಳ ಆಗುವಂಥವನ್ನ ಅವ್ರ ಭಾಷೆದೊಳಗೇನ ಸರಳ ಆಗುವಂತಗ ನಮ್ಗೆ ಹಿಂಗೆ ಮಾಡಿರಿ ಹಿಂಗೆ ಮಾಡಿರಿ ಅಂತ ಹೇಳಿದ್ದನ್ನ ನಾವು ಪಕ್ಕಾ ತಿಳ್ಕೊಳ್ಳುವಷ್ಟು ಕೂಡ ಅವರೂ ವಿಷಯನ ಹೇಳ್ತಿದ್ರು ನಮಗೂ ಸಂತೋಷ ಆಕ್ಯತ್ತ ಭಾಳ ಇದೊಂದು ದೊಡ್ಡ ಎಕ್ಸ್ಪಿರೀಯೆನ್ಸ್ ನಾನಾ ಥರ ಜನಾನ ನಾವು ನೋಡಿದೆ ನಾನಾ ಥರ ಜನದ್ ಜೊತಿಗೆ ಮಾತಾಡಿದೆ ಈ ಎಕ್ಸ್ಪಿರೀಯೆನ್ಸ್ ಎಷ್ಟು ಸ ನು ಸಂತೋಷನ ಸಂತೋಷ ಕೊಡತ್ತೆ ಅಂದರೆ ಅದಕ್ಕೆ ಹೇಳ್ತಾರೆ ದೇಶ ಸುತ್ತಬೇಕು ಇಲ್ಲ ಕೋಶ ಓದಬೇಕು ಅಂತ ಹೇಳ್ತಾರೆ ಆ ನಾಲೆಡ್ಜ್ ಕೂಡ ನಮ್ಗೆ ಬಂತು ಈ ಭಾಷೆ ನಮ್ಗೆ ಭಾಷೆ ನಮ್ಗೆ ಏನೂ ಅಡ್ಡಿ ಅಂತ ಅನಿಸ್ಲೇ ಇಲ್ಲ ನಾ ಮೊದಲು ಮೊದಲಿಗೆ ಭಯ ಅನ್ನುದು ನಮ್ಗೆ ಅಡ್ಡಿ ಅಂತ ಅನಿಸಿತ್ತೇ ಹೊರತು ಯಾವುದೇ ರೀತಿಯಿಂದ ಭಾಷೆ ಭಾಷೆ ಬಗ್ಗೆ ನಮ್ಗೆ ಯಾವುದೇ ರೀತಿಯಿಂದ ಸ್ವಲ್ಪ ತಡವರಿಕೆ ಅನ್ನಿಸ್ತೆ ಹೊರ್ತು ಯಾವುದೇ ಕಾರಣಕ್ಕೂ ನಮ್ಗೆ ಅಡ್ಡಿ ಅಂತ ಅನಿಸಲಿಲ್ಲ ಒಬ್ಬನೇ ಮಾರ್ಕೆಟ್ ಮಾಡ್ತಿದ್ವಿ ಯಾವುದೇ ಭಯ ಇಲ್ದೇ ಭಯ ಆರಾಮ್ ಸೆ ಅಡ್ಡ್ಯಾಡ್ಯನ್ ನಾವು ನಮ್ಮ ಕೆಲಸ ನಾವು ಮಾಡ್ಕೊಂಡ್ಬರ್ತಿದ್ವಿ ನಮ್ಗೆ ಇದ್ಯಾವುದೂ ನಮ್ಗೆ ತೊಂದರೆ ಆಗಲಿಲ್ಲ ಇನ್ನು ಏನೋ ನಾವು ಮಾತಾಡ್ದ್ರಾಗ ಇವರು ನಾವು ಏನು ತಪ್ಪಾಗುತ್ತೆ ಅನ್ನುವಂಥ ಒಂದು ಸಲ್ಪ ಏನಾದರೂ ಮಾತಾಡ್ದ್ರಗನ ಹಿಂದಿ ಅರ್ಧಂಬರ್ಧ ಮಾತು ಒಳಗೆ ಏನಾದ್ರೂನು ಸಲ್ಪ ತಪ್ಪಾಗಿ ಅರ್ಥ ಆಗಿಬಿಟ್ರೆ ಅವ್ರು ಎಲ್ಲಿ ನಮ್ಮನ್ನು ಇದು ಮಾಡ್ಕೊಂಡು ಭಯ ಅಂತ ಇದ್ದೇ ಇರ್ತತಿ ನಾವು ಅದನ್ನು ಇದ್ದದ್ರಾಗೇನ ಸುಧಾರಿಸ್ಕೊಂಡು ಅವರಿಗೆ ಅವರಿಗೆ ಇದು ಆಗುವಂಗ ನಾವು ನಮ್ಮ ಒಂದು ಬಿಹೇವಿಯರ್ ಕೂಡ ಅವ್ರ್ಗೆ ತೋರಿಸಿದಲ್ಲ ಅವ್ರು ಅರ್ಥ ಮಾಡ್ಕೊಂತಿದ್ದರು ಇದರಿಂದ ಭಾಳ ಸಂತೋಷ ಆಯಿತು ಓಕೆ ತ್ಯಾಂಕ್ ಯು